ನಾನು ಪ್ರಯಾಣಕ್ಕೆಲ್ಲ ಹೋಗ್ಬೇಕಾದ್ರೆ ಎಲ್ಲ ನನ್ಗೇನು ಬೇಕು ಅನಸ್ತದೆ ಐಟಮ್ಸ್ ಎಲ್ಲ ತಗೊಂಡು ಸಾಮಾನು ತಗೊಂಡು ನಾನು ಪ್ರಿಪೇರಾಗಿ ಹೋಗ್ತೀನಿ ಟ್ರಿಪ್ಪಿಗೆ ಹೋಗಬೇಕಂದ್ರೆ ಕಷ್ಟ ಅಂತಂದರೆ ನೀರು ಆ ಕಡೆಯೆಲ್ಲ ಇದ್ದರೆ ಚಳಿ ಏನಾದರೂ ಇತ್ತಂದರೆ ನಾವೆಲ್ಲ ಸಾಕ್ಸ್ ನನಗೇನು ಬೇಕು ಅನಿಸ್ತವಲ್ಲ ಎಲ್ಲ ನನ್ನ ನಂದು ಬ್ಯಾಗಲ್ಲಿ ನಾನು ಎಲ್ಲ ತೆಗೆದುಕೊಂಡು ಹೋಗ್ತೀನಿ ಆಂ ಸುರಕ್ಷಿತ ಸುಖಕರ ಪ್ರಯಾಣ ಅಂದರೆ ಮೊದಲೆಲ್ಲ ನಾನು ಎಲ್ಲಿ ಹೋಗಬೇಕು ಏನಿಲ್ಲ ಎಲ್ಲ ನೋಡಿಕೊಂಡು ಚೆನ್ನಾಗಿ ಜಾಗನ ಪ್ಲ್ಯಾನ್ ಮಾಡಿಕೊಂಡು ಒಂದು ಆಂ ಯಾವ ಥರ ಹೋಗಬೇಕು ಅನ್ನೋದೆಲ್ಲ ನೋಡಿಕೊಂಡು ಆಮೇಲೆ ಯಾರು ಬರ್ತಿದ್ದಾರೆ ಯಾರು ಇಲ್ಲ ಅದನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಆಂ ಮತ್ತು ಕಷ್ಟ ಅನ್ನೋಕ್ಕೆ ಅಲ್ಲಿಯ ಜನ ಯಾವ ಥರ ಇದ್ದಾರೆ ನಾನು ನಂದು ಅಂದರೆ ನಾನು ಎಲ್ಲಾರ ಕೂಡು ಚೆನ್ನಾಗಿ ಮಾತಾಡ್ತೀನಿ ಎಲ್ಲಾರ ಕೂಡೂ ಹೊಂದ್ಕೊಂಳ್ತೀನಿ ಸೊ ನನಗೆ ಈಸಿ ಅದು ಹ್ಞೂ ಆಮೇಲೆ ಹಾಂ ಸ್ವಲ್ಪ ಬಟ್ಟೆಗಳು ಏನು ಏನೇನು ಬೇಕು ಅದು ಯಾವ ಥರ ಜಾಗ ಇದೆ ಗುಡಿ ಆ ಥರ ಎಲ್ಲ ಹೋಗಬೇಕಾದ್ರೆ ಆಂ ಯಾವ ಥರ ಅರ್ವಿ ಬಟ್ಟೆ ಬೇಕು ಆ ಥರ ಇಟ್ಕೋತೀನಿ ಅದೇನಾದರೂ ನೀರು ಆ ಥರ ಆಯ್ತಂದರೆ ನೀರ ಹತ್ರ ಹೋಗಬೇಕಾದ್ರೆ ನನ್ಗೆ ಯಾವ ಥರ ಡ್ರಸ್ ಬಟ್ಟೆ ಕಂಫರ್ಟೇಬಲ್ ಆಗಿರುತ್ತೆ ಆ ಥರ ಬಟ್ಟೆನ ತಗೊಂಡು ಹೋಗ್ತೀನಿ ಮತ್ತು ಆಂ ಮತ್ತು ನನ್ನ ಜೊತೆ ಯಾರ್ಯಾರು ಬಂದಿರ್ತಾರೆ ಅವ್ರಿಗೂ ಅವರ ಅವ್ರ್ಗೇನು ಬೇಕು ಹೆಲ್ಪ್ ಅದನ್ನೂ ಎಲ್ಲ ಕೂಡಿ ಹೋಗ್ತೀವಿ ಹಾಂ ಮತ್ತು ಮತ್ತು ಹ್ಞೂ ಅನುಕೂಲವಾಗಿ ಇರೊ ಥರವೇ ಪ್ಲ್ಯಾನ್ ಮಾಡ್ತೀವಿ ಮತ್ತು ನನ್ನ ಜೊತೆ ಯಾರು ಬರ್ತಿದ್ದಾರೆ ಯಾರಿಲ್ಲ ಅದನ್ನೆಲ್ಲ ಮೊದಲೇ ನೋಡ್ಕೊಂಡು ನನಿಗ್ಯಾರು ಇಷ್ಟ ನನ್ನ ಗೆಳೆಯರು ಗೆಳತಿರು ಯಾರ್ಯಾರು ಬರ್ತಿದ್ದಾರೆ ಎಲ್ಲ ನೋಡಿಕೊಂಡು ಅವ್ರದ್ದು ಅವ್ರ್ಗೆ ಏನಾದರೂ ತ್ರಾಸು ಆಯ್ತು ಅಂದರೂ ಅದನ್ನು ನೋಡಿಕೊಂಡು ಇದು ಮಾಡ್ತೀವಿ ಆಮೇಲೆ ಏನೇನು ಬೇಕಾಗ್ತವೆ ಐಟಮ್ಸ್ ಎಲ್ಲ ತಗೊಂಡು ಮೊದಲೇ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಹೋಗ್ತೀನಿ ಮತ್ತು ಮತ್ತು ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅದು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಬೇಕು ಯಾವ ಜಾಗಕ್ಕೆ ಹೋಗ್ತೀವಿ ಏನಿಲ್ಲ ಅಂತ್ಹೇಳಿ ಮತ್ತು ಆಮೇಲೆ ಮೊದಲು ನಾವು ಯಾವ ಟ್ರೇನಲ್ಲಿ ಹೋಗ್ತಿದ್ದೀವೋ ಬಸ್ಸಲ್ಲಿ ಹೋಗ್ತಿದ್ದೀವೋ ಎನ್ ನಮ್ಮ ಓನ್ ವೈಕಲ್ ತಗೊಂಡು ಹೋಗ್ತಿದ್ದಿವೊ ಅದು ಮೇಯ್ನ್ ಏಕಂದರೆ ಎಷ್ಟೋ ಆಕ್ಸಿಡೆಂಟ್ ಎಲ್ಲ ಆಗೋ ಚಾನ್ಸಸ್ ಇರ್ತವೆ ಸೊ ನಾವು ಅದನ್ನು ನೋಡ್ಕೊಂಡು ನಾವು ಹೋಗ್ತೀವಿ ಯೂಶ್ವಲಿ ಆಮೇಲೆ ಭೀ ಸ್ವಲ್ಪ ಕೇರ್ಫುಲ್ಲಾಗೇ ಇರ್ತೀವಿ ಹೋಗಬೇಕಾದ್ರೆ ಎಲ್ಲ ಈಗ ಎಷ್ಟೋ ಆ್ಯಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತವೆ ನೀರು ಕಡೆಯೆಲ್ಲ ಹೋದಾಗೆಲ್ಲ ಅಲ್ಲೆಲ್ಲ ಬೀಳೋ ಚಾನ್ಸಸ್ ಇದು ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಒಂದು ಸರ್ತಿ ನಾನು ದಾಂಡೇಲಿಗೆ ಹೋಗಿದ್ದೆ ಆವಾಗ ನೀರು ಹರಿತಾ ಇತ್ತು ಸೊ ಅಲ್ಲೆಲ್ಲ ನಮ್ಮ ಟೀಚರ್ಸ್ ಎಲ್ಲ ಬ ಶಿಕ್ಷಕರೆಲ್ಲ ಬಂದಿದ್ದರು ಸೊ ಅಲ್ಲಿ ನಮ್ಮ ನನ್ನ ಬೀಳ್ತಾ ಇದೆ ಜಾರಿ ಬೀಳ್ತಾ ಇದ್ದೆ ಬಟ್ಟ ಅವ್ರು ನನ್ನ ಎಳೆದು ಇದು ಮಾಡಿದ್ದರು ಸೊ ಆ ಥರ ಇದ್ದಾಗ ಸ್ವಲ್ಪ ಸ್ವಲ್ಪ ದೊಡ್ಡವರು ಹಿರಿಯರಿದ್ದಾಗ ದೊಡ್ಡವ್ರಿದ್ದು ತಗೊಂಡು ಕರ್ಕೊಂಡು ಹೋಗಿದ್ದು ಬೇ ಚಲೋ ಅನಿಸುತ್ತೆ ನನ್ಗೆ ಬಿಕೋಸ್ ಬರಿ ನಮ್ಮ ಏಜ್ನವರೆಲ್ಲ ಹೋದರೆ ಅಲ್ಲಿ ಎಲ್ಲರೂ ಮುಂಗೋಪತನ ಎಲ್ಲ ವಯಸ್ನವ್ರು ಇರ್ತಾರಲ್ಲ ಅಷ್ಟು ಗೊತ್ತಾಗಲ್ಲ ಹೆಚ್ಚು ಕಮ್ಮಿಆಗ್ಬೋದು ಏನಾದರೂ ಅಪಾಯವೂ ಆಗ್ಬೋದೂ ಹಾಗೆಲ್ಲ ಆಗೋ ಚಾನ್ ಚಾನ್ಸಸ್ ಇರುತ್ತೆ ಸೊ ನಾವು ಸ್ವಲ್ಪ ದೊಡ್ಡವರು ಹಿರಿಯರನ್ನ ಕರ್ಕೊಂಡು ಹೋಗುವುದು ಬೆಟ್ರ್ ಒಂದು ಗ್ರೂಪಲ್ಲಿ ಒಬ್ಬರು ಒಂದು ಪ್ರಯಾಣಕ್ಕೆ ಹೋಗಬೇಕಂದ್ರೆ ಗ್ರೂಪಲ್ಲಿ ಯಾರಾದರೂ ಸ್ವಲ್ಪ ರೆಸ್ಪೋನ್ಸಿಬ್ಲೀಟಿ ತಗೋಳೋರ್ ಇದ್ದರೆ ಅದೂ ಸ್ವಲ್ಪ ಚೆನ್ನಾಗಿರುತ್ತೆ ಟ್ರಿಪ್ಪೂ ಇನ್ನು ಮತ್ತು ಅರೇಂಜ್ಮೆಂಟ್ಸ್ ಎಲ್ಲ ಎಲ್ಲ ಚೆನ್ನಾಗಿದ್ದಿದ್ದು ಇದ್ದರೆ ಈಸಿ ಆಗುತ್ತೆ ಟ್ರಿಪ್ಪು ಪ್ರೋಬ್ಲಮ್ ಆಗಂಗಿಲ್ಲ ಅಂತ ಅಂದ್ಕೋತೀನಿ ಆಮೇಲೆ ಒಬ್ಬರು ಒಬ್ಬರು ಕೇರ್ ಮಾಡೋರು ಇರಬೇಕು ಟ್ರಿಪ್ಪಲ್ಲಿ ಹ್ಞೂ ಸೊ ಊಟ ಚೆನ್ನಾಗಿರುದ್ ಎಲ್ಲಿ ಮೊದಲೇ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗುವುದು ಆ ಪ್ರಯಾಣಕ್ಕೆ ಬೆಟ್ರ್ ಮತ್ತು ಅಲ್ಲಿ ಪ್ಲೇಸಸ್ ಹೇಗಿರ್ತಾರೆ ಯಾವ ಥರ ಎಲ್ಲ ಹೊಂದ್ಕೊಂಡು ಹೋಗಿ ಬರುವುದೆ ಒಂದು ಗುಡ್ ಟ್ರಿಪ್ ಅನ್ಬೋದು ಪ್ರಯಾಣ ಅನ್ಬೋದು ಸೊ ಮೊದಲೇ ಎಲ್ಲ ನೀರು ಊಟ ನಮ್ಗೆ ಎಲ್ಲೆಲ್ಲಿ ಬೇಕು ಏನು ಟ್ಯಾಬ್ಲೆಟ್ಸು ಗುಳಿಗೆ ಏನೇನು ಬೇಕು ಆಂ ಯಾವುದೇ ಥರ ವಾಮಿಟ್ ಆಗೋ ವಾಂತಿ ಆಗೋ ಸಾ ಪ್ರೋಬ್ಲಮ್ ಇರ್ತಾವೆ ಸಲ್ಪ ಜನಕ್ಕೆ ಸೊ ಆ ಟ್ಯಾಬ್ಲೇಟ್ಸ್ ಎಲ್ಲ ತಗೊಂಡು ಹೋಗಬೇಕು ಮೊದ್ಲೇ ಜ್ವರ ಬರೋದು ಜ್ವರದ ಗುಳಿಗೆ ಇವೆಲ್ಲ ಮೊದಲೇ ಪ್ರೀಮೆಡಿಕಲ್ ಇದನ್ನು ತಗೊಂಡು ಫಸ್ಟ್ ಎಯ್ಡನ್ನ ತಗೊಂಡು ಹೋಗುವುದು ಛಲೋ ಅನ್ಸುತ್ತೆ ನನಗೆ ಆಮೇಲೆ ಒಂದು ಎರಡು ಜೊತೆ ಚಪ್ಪಲಿ ಇಟ್ಟುಕೊಂಡು ಶೂಸ್ ಬೇಕಂದರೆ ಶೂಸು ಮತ್ತು ಬಟ್ಟೆಗಳ್ನು ಸಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಹೋಗುವುದು ಬೆಟ್ರ್ ಒಟ್ಟು ಪ್ರಯಾಣಕ್ಕೆ ಹೋಗಬೇಕಂದ್ರೆ ಆಮೇಲೆ ಸ್ವಲ್ಪ ನೀರಿದ್ದಲ್ಲಿ ಹುಷಾರಿರಾಗಿರ್ಬೇಕು ಮತ್ತು ಸ್ವಲ್ಪ ಯಾವುದು ಡೇಂಜರಸ್ ಪ್ರೇಸ್ ಅಂತ ಅಪಾಯವಾದ ಪ್ಲೇಸ್ ಅಂತಿರುತ್ತೋ ಅಲ್ಲಿ ಹೋಗ್ಬಾರ್ದು ಬೆಟ್ರು ಅನ್ಸುತ್ತೆ ನನಗೆ ಬಿಕೋಸ್ ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ ಅದು ಸೋ ಆಂ ಆಂ ಅದೇ ಎಲ್ಲರಿಗೂ ಬರೋರು ಬರೋರು ಯಾರು ಪ್ರಯಾಣಕ್ಕೆ ಬರ್ತಿರ್ತಾರೆ ಅವ್ರ್ಗೆ ಎಲ್ಲರಿಗೂ ಇದನ್ನು ಮೊದಲೇ ಹೇಳಿ ಆಂ ಒಂದು ಯೋಜನೆ ಅಲ್ಲ ಒಂದು ಪ್ಲ್ಯಾನ್ ಮಾಡ್ಕೊಂಡು ಹೋಗುವುದು ಸೂಕ್ತವಾಗಿ ಅನ್ಸುತ್ತೆ ನನಗೊಂದು ಚಲ್ ಚಲೋ ಅನ್ಸುತ್ತೆ ಆಮೇಲೆ ಕಷ್ಟಗಳನ್ನು ತಗ್ಗಿಸಿ ಸುಖಕ್ಕೆ ಸುರಕ್ಷಿತ ಸುಖಕರ ಪ್ರಯಾಣಕ್ಕಾಗಿ ಅಂದರೆ ಕಷ್ಟ ಅಂದರೆ ಇದೇ ಕಷ್ಟ ಅಂತಲ್ಲ ಅದೇ ಯಾವ್ದರ ಅಪಾಯ ಆಗ್ತಿದ್ದರೆ ಅದನ್ನು ನಾವು ಸ್ವಲ್ಪ ಮೊದಲೇ ಯೋಚನೆ ಮಾಡಿಕೊಂಡು ಚೆನ್ನಾಗಿ ಹೋಗೋದು ಬೆಟ್ರ್ ನಾನು ಅಂದ್ರೆ ಎಲ್ಲ ಮೊದಲೇ ಎಲ್ಲ ಕರೆಕ್ಟಾಗಿ ಇಟ್ಟುಕೊಂಡೇ ಹೋಗ್ತೀನಿ ಎಲ್ಲೋ ಪ್ರಯಾಣ ಮಾಡಬೇಕು ಎಲ್ಲಾದರೂ ಹೋಗಬೇಕು ಅಂತ ಅನಿಸಿದ್ರೆ ಅಷ್ಟೇ ಕಷ್ಟ ಅಂತೇನಲ್ಲ ಅಷ್ಟು ಪ್ರಯಾಣ ಹೋಗಬೇಕಾದ್ರೆ ಮೊದಲೇ ಎಲ್ಲ ನಾವು ಪ್ರೀಪ್ಲ್ಯಾನ್ ಮಾಡ್ಕೊಂಡು ಮತ್ತು ನಿದ್ದೆ ಇಂಪಾರ್ಟೇ ನಿದ್ದೆ ಭಾಳ ಉಪ್ಪಾಯಿ ಭಾಳ ಇಂಪಾರ್ಟೆಂಟ್ ಪ್ರಯಾಣದಲ್ಲಿ ಸೊ ಎಲ್ಲಾದರೂ ಹಾಲ್ಟ್ ಮಾಡಿ ಎಲ್ಲಾದರೂ ಇದ್ದು ನಾವು ಆಂ ಹ್ಞೂ ಇದು ಮಾಡುದು ಬೆಟ್ರು ಪ್ರಯಾಣ ಮಾಡುವುದು ನಿದ್ದೆ ಇಲ್ಲ ಅಂತಂತಂದರೆ ಮತ್ತು ಪಾ ಭಾಳ ತ್ರಾಸು ಆಗುತ್ತೆ ಜನಕ್ಕೆ ನಾವು ಹೋಗ್ದ ಟ್ರಿಪ್ ಹೋದಾಗ ಎಂಜಾಯ್ ಎಂಜಾಯ್ ಇರಲ್ಲ ಅಷ್ಟು ಸುಖವಾಗಿಯೂ ಇರಂಗಿಲ್ಲ ಟ್ರಿಪ್ ಸೊ ನಿದ್ದೆ